ಇಪ್ಪತ್ನಾಲ್ಕು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಅರವತ್ತಾರು ಇಪ್ಪತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೇಳು